ಪ್ಯಾಟನ್ಸು ಚೂಡಿದಾರ್ ಪ್ಯಾಟನ್ ಒಳ್ಳೆಯ ಪ್ಯಾಟರ್ನ್ ಇದ್ದರೆ ಅದನ್ನು ಪ್ಯಾಟನ್ ನೋಡಿ ಸ್ಟಿಚಿಂಗ್ ಮಾಡ್ತೇವೆ ಅದರಲ್ಲಿ ಎಲ್ಲ ಬಗೆಯದ್ದು ಕಟ್ಟಿಂಗಲ್ಲಿ ಅದನ್ನು ನೋಡಿ ಪ್ಯಾಟನೆಲ್ಲ ಇದು ಮಾಡಿ ಕಟ್ಟು ಮಾಡುತ್ತೇವೆ ಮತ್ತು ಸಣ್ಣ ಸಣ್ಣ ಮಕ್ಕಳ ಫ್ರಾಕಿಂದು ಒಳ್ಳೆಯ ಪ್ಯಾಟನ್ ಇದ್ದರೆ ಅದನ್ನು ನೋಡಿ ಟೈಮು ಮತ್ತು ತಾಗ್ತದೆ ಒ ಟೈಮ್ಸ್ ತಾ ಸ್ವಲ್ಪ ಜಾಸ್ತಿ ಹೋಗುತ್ತದೆ ಟೈಮು ಟೈಮಲ್ಲಿ ಅದು ಆಗುವುದಿಲ್ಲ ಕೆಲವು ಇದರಲ್ಲಿ ಮಕ್ಕಳದ್ದು ಸಣ್ಣ ಇದರಲ್ಲಿ ಕೆಲಸ ಮಾಡುವುದಾದ್ರೆ ಸ್ವಲ್ಪ ಕಷ್ಟ ಮತ್ತು ಮಕ್ಕಳದ್ದು ಶ್ ಶರ್ಟಿಗೆ ಪ್ಯಾಟರ್ನು ಅದಕ್ಕೆ ಕಿಸೆಯಲ್ಲಿ ಪ್ಯಾಟರ್ನ್ ಬರುತ್ತದೆ ಕಾಲರಲ್ಲಿ ಪ್ಯಾಟರ್ನ್ ಬರ್ತದೆ ಅದನ್ನೆಲ್ಲ ಚೆಂದ ಮಾಡಿ ಅವರಿಗೆ ರೆಡಿ ಮಾಡಿ ಕೊಡುತ್ತೇವೆ ಮಕ್ಳ್ ಬಾಯ್ಸ್ ಕೋಟು ಕೋಟುದು ಸ್ಟಿಚ್ಚಿಂಗ್ ಮಾಡುತ್ತೇವೆ ಅದಕ್ಕೆ ಕಟ್ಟಿಂಗಿಗೆ ಸ್ವಲ್ಪ ಕಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಅದರಲ್ಲಿ ಕೈದು ಕೂತುಕೊಳ್ಳುವ ಕೈ ಕುತ್ಕೊಳ್ಳಲಿಕ್ಕೆ ಸ್ವಲ್ಪ ಕೋಟಲ್ಲಿ ತುಂಬ ಇದು ಆಗ್ತದೆ ಮತ್ತು ಸಣ್ಣ ಚೂಡಿದಾರಿಂದು ಪ್ಯಾಟನ್ನಿದ್ದರೆ ಅದನ್ನು ಒಳ್ಳೆಯ ಇದರಲ್ಲಿ ಮಾಡುತ್ತೇವೆ ಚೂಡಿದಾರವನ್ನು ಮಾಡುತ್ತೇವೆ ಚೂಡಿದಾರಲ್ಲಿ ಒಳ್ಳೆಯ ಪ್ಯಾಟರ್ನು ಮಾಡಿ ಅದಕ್ಕೆ ಒಳ್ಳೆಯ ಇದು ಮಾಡಿಕೊಡುತ್ತೇವೆ ಮತ್ತು ಬ್ಲೌಸು ಬ್ಲೌಸಿಂದು ಮೆಜರ್ಮೆಂಟೆ ತೆಗೆದು ಮಾಡುತ್ತೇವೆ ಮ್ ಮೆಜರ್ಮೆಂಟ್ ಅದರ ಎಂಬ್ರಾಡರೆಲ್ಲ ಮಾಡಿಕೊಡುತ್ತೇವೆ ಮೆಜರ್ಮೆಂಟ್ ಎಂಬ್ರಾಡರಿ ಮತ್ತೂ ಗೊ ಸಾರಿಗೆ ಗೊಂಡೆ ಅದರಲ್ಲಿ ಎಲ್ಲ ರೀತಿ ಇದರಲ್ಲಿ ಗೊಂಡೆ ಮಣಿ ಇಟ್ಟು ಮಾಡಿಕೊಡುತ್ತೇವೆ ಮತ್ತು ಅದಕ್ಕೆ ಫಾಲು ಸಾರಿಗೆ ಫಾಲು ಸ್ಟಿಚ್ಚಿಂಗೆಲ್ಲ ರೆಡಿ ಮಾಡಿಕೊಡುತ್ತೇವೆ ಮತ್ತು ಪ್ಯಾಂಟು ಪ್ಯಾಂಟ್ ಪ್ಯಾಂಟು ಒಳ್ಳೆಯ ಪ್ಯಾಟರ್ನು ಪ್ಯಾಂಟ್ ಬಂದರೆ ಅದನ್ನು ಮಾಡಿಕೊಡುತ್ತೇವೆ ಅದ್ರಲ್ಲಿ ಕಟ್ಟಿಂಗಲ್ಲಿ ಸ್ವಲ್ಪ ಮಾಡಿ ಇದು ಮಾಡಿಕೊಡುತ್ತೇವೆ ಮತ್ತು ಪ್ಯಾಂಟ್ ಕಿಸೆಗಳಲ್ಲಿ ಡಿಪ್ರೆನ್ಸು ಇದು ಬರುತ್ತದೆ ಕಿಸೆಗಳಲ್ಲಿ ಮತ್ತು ಸೈಡು ಸ್ಟಿಚ್ಚಿಂಗ್ ಸೈಡ್ ಪ್ಯಾಂಟಿಗೆ ಸೈಡ್ ಸ್ಟಿಚ್ಚಿಂಗ್ ಕೆಳಗೆ ಬಾಟಮ್ ಆ್ಯಂಕಲ್ ಲೆಂತ್ ಪ್ಯಾಂಟೆಲ್ಲ ಮಾಡುತ್ತೇವೆ ಮತ್ತು ಶರ್ಟು ಶರ್ಟಲ್ಲಿ ಸೈಡ್ ಸ್ಟಿಚ್ ಹಾಕಿ ಮತ್ತು ಒಳಗೆ ಎನ್ ಪಟ್ಟಿ ಮಾಡಿ ಶರ್ಟನ್ನು ಪ್ಯಾಟರ್ನಾಗಿ ಮಾಡುತ್ತೇವೆ ಕಾಲರನ್ನು ಕಲರ್ ಡಿಫರೆಂಟ್ ಕಲರಲ್ಲಿ ಸ್ಟಿಚ್ಚಿಂಗು ಇದು ನೂಲು ಹಾಕಿ ಮಾಡುತ್ತೇವೆ ಮತ್ತು ದೊಡ್ಡವರು ಸೀವ್ಲೆಸ್ ಶೀವ್ಲೆಸ್ಸ ಬ್ಲೌಸು ಮತ್ತು ಫ್ರಾಕು ಸೀವ್ಲೆಸ್ಸು ಫ್ರಾಕಲ್ಲಿ ಅದರಲ್ಲಿ ಇದು ಮಾಡಿ ಕೊಡುತ್ತೇವೆ ಮತ್ತು ಸಣ್ಣ ಸಣ್ಣ ಇದರಲ್ಲಿ ಫ್ರಾಕು ಚೂಡಿದಾರ ಅದೆಲ್ಲ ಸಣ್ಣ ಸಣ್ಣ ಚೂಡಿದಾರನ್ನು ಮಾಡುತ್ತೇವೆ ಮತ್ತು ಎಲ್ಲ ರೀತಿಯಲ್ಲಿ ಅದಕ್ಕೆ ಪ್ಯಾಟನನ್ನು ತೆಗೆಯುತ್ತೇನೆ ಎಂಬ್ರಾಡರೆಲ್ಲ ಮಾಡಿಕೊಡುತ್ತೇವೆ ಅದಕ್ಕೆ ರೇಟು ಅಲ್ಲಿ ಸ್ವಂತ ವ ಮಾಡುತ್ತೇವೆ ಎಂಬ್ರಾಡರಿಂಗ್ ಅದರಲ್ಲಿ ಎಲ್ಲ ಡ್ರಾಯಿಂಗ್ ಮಾಡಿ ಎಂಬ್ರಾಡರ್ ಮಾಡುತ್ತೇವೆ ಡ್ರಾಯಿಂಗ್ ಮಾಡಿ ಅದಕ್ಕೆ ಹೂವಿನ ಚಿತ್ರವೆಲ್ಲ ಬಿಡಿಸಿ ಬೇಕಾದಾಗೆ ಅದನ್ನು ಕೊಡುತ್ತೇವೆ ಅದಕ್ಕೆ ಸಣ್ಣ ಸಣ್ಣ ಮಣಿಗಳನ್ನು ಹಾಕಿ ಅದಕ್ಕೆ ಟಿಕ್ಲಿ ಎಲ್ಲವೂ ಹಾಕುತ್ತೇವೆ ಟಿಕ್ಲಿ ಹಾಕಿ ಚೆಂದ ಮಾಡಿ ಅದರಲ್ಲಿ ಇದು ಮಾಡಿಕೊಡುತ್ತೇವೆ ಟಿಕ್ಲಿ ಅಂಟಿಸ್ತೇವೆ ಎಲ್ಲ ಇದರಲ್ಲಿ ಮತ್ತು ಮತ್ತು ಇದನ್ನು ಚೂಡಿ ಚೂಡಿದಾರಿಗೆ ಅದಕ್ಕೆ ಎಂಬ್ರಾಡರ್ ಮಾಡಿ ಅದಕ್ಕೆ ಮಣಿ ಮಣಿ ಎಲ್ಲ ಸಿಕ್ಕು ಸಿಕ್ಕು ಸಿಕ್ಕುತ್ತೇವೆ ಮತ್ತು ಅದರಲ್ಲಿ ಕೆಲವು ಕಸ್ಟಮರ್ನ ವಿಷಯದಲ್ಲಿ ಕಿರಿಕಿರಿ ಬಂದು ಅದನ್ನು ನಾವು ರಿಪೇರಿ ಮಿಸ್ಸಾದಲ್ಲಿ ರಿಪೇರಿ ಮಾಡಿಕೊಡುತ್ತೇವೆ ಕಸ್ಟಮರ್ ಕೆಲವ್ರ್ ಕಿರಿಕಿರಿ ಮಾಡುತ್ತಾರೆ ಕೆಲವರು ಒಳ್ಳೆಯ ಒಳ್ಳೆದಾಗಿದೆ ಅಂತ ಹೇಳುತ್ತಾರೆ ಮತ್ತು ಎಲ್ಲ ವಿಷಯದಲ್ಲಿ ಎಜೆಸ್ಟ್ ಮಾಡಿಕೊಂಡು ಹೋಗುತ್ತೇವೆ ಆದರೆ